ನಾವು ನಾವು ಬೇಳೆ ಅಥವಾ ಉತ್ಪನ್ನಗಳು ಮಾರಾಟದಲ್ಲಿದ್ದಾಗ ಇರುವಾಗ ನಮಗೆ ದುಷ್ಟ್ರಾಮಿಗಳು ಏನನ್ನು ನೆರವು ನೀಡುತ್ತಾರೆ ಏನು ಅಂದರೆ ನಾವು ಬೇಳೆಯನ್ನು ನಾವು ಬೆಳೆ ಅದನ್ನು ಬೆಳೆದು ನಾವು ಮಾರಾಟಕ್ಕೆಂದು ತೆಗೆದುಕೊಂಡು ಹೋದಾಗ ಅವರು ಅಲ್ಲಿ ಕಡಿಮೆ ರೇಟಿಗೆ ಕೇಳುತ್ತಾರೆ ನಾವು ಅವರಿಗೆ ಕೇಳಿದ ಕೇಳಿದ ಹಣಕ್ಕೆ ಕೊಡಲು ಸಾಧ್ಯವಾಗುತ್ತಿರಲಿಲ್ಲ ಏಕೆಂದರೆ ಅವರು ಕಡಿಮೆ ತುಂಬ ನಾವು ಹಾಕಿದ ದುಡ್ಡಿಗಿಂತಲೂ ನಾವು ನಮಗೆ ಭಾಳ ಲಾಸ್ಟಿಗೆ ಅವರು ಕೇಳುತ್ತಾರೆ ಮಾರಾಟದಲ್ಲಿ ಅವರಿಗೆ ಲಾಭವೇ ಲಾಭ ಆಗಬೇಕೆಂದು ದುಷ್ಕರ್ಮಿಗಳು ಬಡವರ ಮೇಲೆ ಎಲ್ಲ ಎಲ್ಲದನ್ನೂ ಹಾಕುತ್ತಾರೆ ಅವರು ಪಾಪ ಕಷ್ಟಪಟ್ಟು ಬೆಳೆದ ಬೆಳೆಯುತ್ತಾರೆ ರೈತರು ಅದಕ್ಕೆ ತಕ್ಕ ರೇಟು ಮಾರಾಟ ಮಾರಾಟಗಳಲ್ಲಿ ಮಾಡೋದಿಲ್ಲ ಏಕೆಂದರೆ ಅವರು ಕ ಕ ಕಷ್ಟಪಟ್ಟು ಭಾಳ ಕಷ್ಟಪಟ್ಟು ಬೆಳೆಗಳನ್ನು ಬೆಳೆದಿರುತ್ತಾರೆ ಅವರಿಗೆ ಆ ಥರ ಆದಾಗ ಅವರಿಗೆ ತುಂಬ ನೋವನ್ನು ಅನುಭವಿಸುತ್ತಾರೆ ಏಕೆಂದರೆ ಅವರು ತಕ್ಕಮಟ್ಟಿಗೆ ಅದಕ್ಕೆ ರೇಟು ಸಿಕ್ಕಿದ್ದಾರೆ ಅವರಿಗೂ ಸಹ ಹಾಕಿದ ಹಣ ಅವರಿಗೆ ದೊರಕಿದರೆ ಅವರಿಗೂ ಸಹ ಸಂತೋಷವನ್ನು ದೊರೆಯುತ್ತದೆ ಮತ್ತು ಅವರಿಗೆ ಏನೂ ಇಲ್ಲ ಅಂದರೆ ಅವರಿಗೆ ಎಷ್ಟು ಭಾಳ ಅನ್ಯಾಯವಾಗುತ್ತದೆ ಮತ್ತು ಅವರು ಭಾಳ ದುರುಪಯೋಗಕ್ಕೆ ಒಳಗಾಗುತ್ತಾರೆ ಆದ್ದರಿಂದ ಅವರು ಆತ್ಮಹತ್ಯೆಗಳನ್ನು ಮಾಡಿಕೊಳ್ಳುತ್ತಾರೆ ಏಕೆಂದರೆ ಇಂತಹ ವಿಷಯಗಳಿಂದ ಅವರಿಗೆ ಭಾಳಷ್ಟು ನೋವಾಗುತ್ತದೆ ಅವರು ಬೆಳೆದ ಅನ ಅವರಿಗೆ ಸಿಕ್ಕಿದರೆ ಏಕೆ ಹೀಗೆ ಆಗುತ್ತದೆ ಮಾರಾಟದಲ್ಲಿ ಅವರಿಗೆ ಆ ಥರ ಆಗುವುದರಿಂದ ಅವರಿಗೆ ಭಾಳಷ್ಟು ಈ ಥರ ಆಗುತ್ತದೆ